ವೆರಿ ಗುಡ್ ಮಾರ್ನಿಂಗ್ ಹಾಂ ಹೇಳಿ ಏನಾಗಬೇಕಿತ್ತು

ನಾನು ಮಾರ್ನಿಂಗ್ ಲೀವ್ ಹಾಕಿದ್ದೆ ಈ ಸಲ ಮಾರ್ನಿಂಗ್ ಲೀವ್ ಹಾಕಿದ್ದೆ ಈಗ ಸಂಜೆ ಸೀದಾ ಆರು ಗಂಟೆಗೆ ಕ್ಲಿನಿಕ್ಕಿಗೆ ಹೋಗ್ತೀನಿ ಅವಾಗ ಬನ್ನಿ ಆರು ಗಂಟೆಗೆ ಮ್ಯಾಮ್ ಹಾಂ ಕರ್ಕೊಂಡು ಬನ್ನಿ ಯಾರಾದರೂ ಜೊತೆಗಿದ್ದರೆ ಒಳ್ಳೆಯದಲ್ವಾ ಏನು ಏನಾದರೂ ತಿಂದಿದ್ದಿರಾ ಹಾಂ ಸಂಜೆ ಕ್ಲಿನಿಕ್ಕಿಗೆ ಬನ್ನಿ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಜಾಸ್ತಿ ಆದರೂ ಆ ಥರ ಹೊಟ್ಟೆ ನೋವು ಅನ್ನೋದು ಆಗುತ್ತೆ ಸ್ವಲ್ಪ ಇಂಗು ಅಥ್ವಾ ನೀರಿಗೆ ಬಿಸಿನೀರಿಗೆ ನಿಂಬೆಹಣ್ಣು ಆ ಥರ ಶುಂಠಿ ಆ ಥರ ಸ್ವಲ್ಪ ಕುಡಿದ್ನೋಡಿ ಕಮ್ಮಿ ಆಗಲಿಲ್ಲ ಅಂತ ಅಂದರೆ ಸಂಜೆ ಕ್ಲಿನಿಕ್ಕಿಗೆ ಬನ್ನಿ

ಹಾಂ ಹೀನೋ ಏನಾದರೂ ಕುಡ್ದು ನೋಡಿ ಗ್ಯಾಸ್ಟ್ರಿಕ್ ಇದ್ರದ್ದು ಕಮ್ಮಿ ಆಗಲಿಲ್ಲ ಅಂತ ಅಂದರೆ ಸಂಜೆ ಕ್ಲಿನಿಕ್ಕಿಗೆ ಬನ್ನಿ ಇಲ್ಲ ಇದು ಆಯುರ್ವೆದಿಕ್ ಇದಲ್ಲವಾ ಸೋ ಸೈಡ್ ಎಫೆಕ್ಟ್ ಏನು ಆಗಿರೋಲ್ಲ ಹ್ಞೂ ಈನೋ ಒಂದು ತಗೊಳ್ಳಿ ಸಾಕು ಹ್ಞೂ ಹ್ಞೂ ಮತ್ತು ಖಾರದ ಐಟಮ್ಗಳೇನೂ ತಿನ್ನಬೇಡಿ ಖಾರದ ಐಟಮ್ಗಳೇನೂ ತಿನ್ನಬೇಡಿ ಮತ್ತು ಬಿಸಿ ಬಿಸಿ ಆಗಿರೋ ಊಟ ತಿನ್ನಿ ಬಿಸ್ನೀರು ಕುಡೀರಿ ಚೆನ್ನಾಗಿ

ಹಾಂ ಸಂಜೆ ಬನ್ನಿ ಆರು ಗಂಟೆಗೆ ಹಾಂ ನಾನು ಬರೋದು ಆರು ಗಂಟೆ ಆಗುತ್ತೆ ನೀವು ಕ್ಲಿನಿಕ್ಗೆ ಆರು ಗಂಟೆಗೆ ಬನ್ನಿ ತ್ಯಾಂಕ್ ಯು ಹಾಂ ಸರಿ ಬನ್ನಿ